ನಾವು ಒಂದು ಟಿ ವಿ ಪರ್ಚೇಸ್ ಮಾಡಿದ್ವಿ ಮತ್ತು ತಂದು ಮನೆಗೆ ಹೋದ್ವಿ ಎಲ್ಲ ಚಾನೆಲ್ಸು ನೋಡಿದ್ವಿ ಭಾಳ ಚೆನ್ನಾಗಿ ಬರ್ತಾ ಇತ್ತು ಹಾಗಾಗಿ ಒಂದು ಟಿ ವಿ ಚಾನೆಲ್ ಚೇಂಜ್ ಮಾಡ್ಬೇಕಂದ್ರೇನೂ ಭಾಳ ಚೆನ್ನಾಗಿ ಚೇಂಜಾಗ್ತಾ ಇತ್ತು ಬಟ್ಟು ಎಲ್ಲ ಅನುಕೂಲ ಚೆನ್ನಾಗಿತ್ತು ಟಿ ವಿದಲ್ಲಿ ಏನಾದ್ರೂ ಓದಬೇಕಾದ್ರೆ ಬಟ್ಟು ಇಲ್ಲಿ ಫೋನಿಂದ ಕನೆಕ್ಟ್ ಮಾಡ್ಕೊಂಡು ನೋಡೋದು ಏನೋ ಒಂದು ಮೂವಿ ಆಗಲಿ ಯಾವುದೇ ಆಗಲಿ ಸಖತ್ತಾಗಿ ಬರ್ತಾ ಇತ್ತು ಹಾಗೆ ಮನೆಯಲ್ಲಿ ಫ್ಯಾಮ್ಲಿ ಎಲ್ಲ ಟಿ ವಿ ಸೀರಿಯಲ್ ಆಗ್ಬೋದು ನ್ಯೂಸ್ ಆಗ್ಬೋದು ಅವೆಲ್ಲ ಭಾಳ ಭಾಳ ಚೆನ್ನಾಗಿ ಬರ್ತಾ ಇತ್ತು ಹಾಗೆ ಏನು ಬೇಕೋ ಚೆನ್ನಾಗಿ ಟಿ ವಿ ಇದು ಮಾಡ್ತಾ ಇತ್ತು ಬಟ್ಟು ಆ ಅಂಗಡಿಯಲ್ಲಿ ಪರ್ಚೇಸಿಂಗ್ ಆಗ್ಬೋದು ಎಲ್ಲ ಚೆನ್ನಾಗೆ ಇತ್ತು ಇನ್ವೆಶ್ಟ್ ಮಾಡಿದ್ದು ಫೋರ್ಟಿ ಫೈವ್ ತೌಸನ್ ಏನೋ ಚ ಬಟ್ ಚೆನ್ನಾಗಿ ಬರ್ತಾ ಇತ್ತೆಲ್ಲ ಟಿ ವಿದಲ್ಲಿ ಯಾವುದೇ ಚಾನೆಲ್ ಆಗ್ಬೋದು ಎಚ್ ಡಿ ಚಾನೆಲ್ಸೇ ನೋಡ್ತಾ ಇದ್ವಿ ಬಟ್ ಎಚ್ ಡಿ ಚಾನೆಲ್ಸ್ ಹಾಕೊಂಡಿದ್ವಿ ಎಲ್ಲ ಫರ್ಫೆಕ್ಟಾಗಿ ಬರ್ತಾ ಇತ್ತು ಟಿ ವಿ ಹಾಗೆ ಫೋನ್ಗಾಗಿ ನಾವು ಓದಬೇಕಂದ್ರೆ ಫೋನುಗಾಕಿ ಇದರಲ್ಲಿ ಚಾನಲೆಲ್ಲ ಟಿ ವಿದಲ್ಲಿ ಹಾಕ್ಬೋದಾಗಿತ್ತು ಎಲ್ಲ ಆರಾಮಾಗಿ ಇತ್ತು ಇದು